ಮೇಡಮ್ ನೀವು ಕೌನ್ಸೆಲೆರಾ ಆಂ ಮೇಡಮ್ ನಾವು ಇಲ್ಲಿ ಸ್ಕೂಲಿಂದ ಮಾಡ್ತಾ ಇದ್ದೀವಿ ಮೇಡಮ್ ಇಲ್ಲಿ ಕೊಳ್ಳೇಗಾಲದಿಂದ ನನ್ನ ಹೆಸರು ಫಾತಿಮ್ ಮೇರಿ ಅಂತ ಮೇಡಮ್ ನನಗೆ ಸ್ವಲ್ಪ ವ್ಯವಸ್ಥೆ ಬೇಕಾಗಿದೆ ಸ್ಕೂಲ್ಗೆ ಹ್ಞೂ ಒಂದು ಕರೆಂಟಿಲ್ಲ ಮತ್ತು ಕರೆಂಟು ಪದೇ ಪದೇ ಹೋಗಿ ಬರುತ್ತೆ ಮತ್ತು ನಮ್ಮ ಮಕ್ಕಳಿಗೆ ಲೈಬ್ರರಿ ವ್ಯವಸ್ಥೆ ಇಲ್ಲ ಎಲ್ಲ ದೂರದಿಂದ ಬರ್ತಾ ಇದ್ದಾವೆ ಅದರಿಂದ ನಿಮ್ಮಿಂದ ಸ್ವಲ್ಪ ನಮ್ಗೆ ಸಹಾಯ ಬೇಕು ಮೇಡಮ್ ನಮ್ದು ಎಮ್ ಜಿ ತ್ರೀ ಮೇಡಮ್ ಹೌದು ಮೇಡಮ್ ಆಂ ಮೇಡಮ್ ಮೇನ್ ರೋಡಲ್ಲಿದೆಯಲ್ಲ ಅದೇ ಅದರಿಂದ ನಿಮ್ಗೆ ಫೋನ್ ಮಾಡಿ ಹೇಳ್ಬೇಕಂತ ಅದೇ ಮೇಡಮ್ ನಾನು ಹೇಳೋಣಾ ಸರಿ ಯಾರು ಬಂದರೂ ಆಂ ಅದೇ ಮೇಡಮ್ ಈಗ ನನಗೆ ಯಾರೋ ಒಬ್ಬರು ತಿಳಿಸಿದ್ರು ಈ ಥರ ಕೇಳೀ ಕೌನ್ಸಿಲರ್ ಇದ್ದಾರೆ ಅವ್ರ ಹತ್ರ ಸ್ವಲ್ಪ ವಿಚಾರಿಸಿ ಅವ್ರ ಯೇ ಅವ್ರ ಗಮನಕ್ಕೆ ತಗ ಹೋಗಿ ಮತ್ತು ಅವ್ರು ಮಾಡ್ಕೊಡ್ಬೌದು ಏನೋ ವ್ಯವಸ್ಥೆ ಮಾಡ್ತಾರೆ ಅಂತೇಳಿದರು ಅದರಿಂದ ನಿಮ್ಮ ಗಮನಕ್ಕೆ ತಂದಿದ್ದೀನಿ ಆಂ ಸರಿ ಮ್ ಅದೇ ಅದೇ ಅಂದರೆ ಎಲ್ಲರೂ ಬರ್ತಾರೆ ನೋಡ್ತಾರೆ ಆಯಿತು ಮಾಡ್ತೀವಿ ಅಂತಾರೆ ಮೇಡಮ್ ಅದರಿಂದ ಇವರು ಇವತ್ತು ಮಾಡ್ಬೋದು ನಾಳೆ ಮಾಡ್ಬೋದು ಅಂತ ನಮ್ಮ ಎಚ್ ಎಮ್ಮು ಸ್ವಲ್ಪ ಲೇಟ್ ಮಾಡ್ತಾ ಇರ್ತಾರೆ ಅದರಿಂದ ನಂಗೆ ಯಾರೋ ಹೇಳಿದ್ರು ಈ ಥರ ಇದ್ದಾರೆ ಮೇಡಮ್ಗೆ ಕೇಳಿ ಅಂತ ಅದರಿಂದ ನಾನು ನಿಮಗೆ ಕೇಳ್ತಾ ಇದ್ದೀನಿ

ಸರಿ ಮೇಡಮ್ ನಿಮ್ಮ ಕೈಯಲ್ಲಿ ಆದಷ್ಟು ನೀವು ಸ್ವಲ್ಪ ಟ್ರೈ ಮಾಡಿ ಸರಿ ಮ್ಯಾಮ್ ಆಂ ಸರಿ ಮ್ಯಾ ತ್ಯಾಂಕ್ ಯು ಮ್ಯಾಮ್